ನಾವು ಪ್ರವಾಸ ಹೋಗೋದರಿಂದ ಹಲವಾರು ಹಲವಾರು ವಿಷಯಗಳನ್ನು ತಿಳ್ಕೋಬೋದು ಬೇರೆ ವ್ಯವಹಾರ ಮಾಡ್ಲಿಕ್ಕೆಲ್ಲ ಉಪಯೋಗವಾಗುತ್ತದೆ ಪ್ರವಾಸ ಹೋದಾಗ ಅಲ್ಲಿನ ಅಲ್ಲಿಂದು ನಾಲೆಡ್ಜ್ ಎಲ್ಲ ಪಡ್ಕೋಬೋದು ಬೇರೆ ನಾವು ಬೇರೆ ಯಾವ ಸ್ಟೇಟ್ಗೆ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿನ ವ್ಯವಹಾರಗಳನ್ನೆಲ್ಲ ನೋಡಿಕೊಂಡು ಪ್ರವಾಸ ಹೋದರೆ ಇವೆಲ್ಲ ತಿಳೀತವೆ ವ್ಯವಹಾರಗಳಲ್ಲಿ ನಾವು ಬೆಳವಣಿಗೆನ ಕಾಣ್ಬೋದು ಅಲ್ಲಿನ ಶೈಲಿ ಎಲ್ಲ ತಿಳ್ಕೊಂಡು ನಾವು ವ್ಯವಹಾರ ಮಾಡಲಿಕ್ಕೆ ಉಪಯೋಗವಾಗುತ್ತದೆ ಪ್ರವಾಸ ಹೋಗೋದರಿಂದ ನಮಗೂ ಪ್ರವಾಸ ಹೋಗೋದರಿಂದ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಖುಷಿ ಅನ್ನಿಸುತ್ತೆ ನಮ್ಮ ವ್ಯವಹಾರಕ್ಕೂ ಎಲ್ಪ್ ಆಗುತ್ತೆ ಪ್ರವಾಸ ಹೋಗೋದರಿಂದ ಪ್ರವಾಸ ಹೋಗೋದರಿಂದ ತುಂಬನೇ ಸಹಾಯವಾಗುತ್ತೆ ನಮ್ಮ ಜೀವನಕ್ಕೆ ಹಲವಾರು ವಿಷಯಗಳನ್ನು ತಿಳ್ಕೋಬೋದು ನಾವು ಮಾಡುವಂಥ ಕೆಲಸ ವ್ಯವಹಾರಗಳನ್ನೂ ಯಾವ ರೀತಿ ಮಾಡಬೇಕು ಅಂತನೂ ಗೊತ್ತಾಗುತ್ತೆ ಪ್ರವಾಸ ಹೋಗೋ ಹೋಗೋದರಿಂದ